ನನ್ನ ನೆಚ್ಚಿನ ಸಂಗೀತಗಾರರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವರು ನನಗೆ ತುಂಬಾ ಇಷ್ಟ ಅವರ ಹಾಡುಗಳೆಂದರೆ ತುಂಬಾ ಇಷ್ಟ ಅವರು ನಲವತ್ತು ಸಾವಿರಕ್ಕಿಂತ ಹೆಚ್ಚಾಗಿ ಹಾಡುಗಳನ್ನು ಹಾಡಿದ್ದಾರೆ ಅದರಲ್ಲಿ ಕೆಲವೊಂದು ಅಂದರೆ ನನಗ್ ತುಂಬ ಇಷ್ಟ ತಂದೆ ತಾಯಿ ಮೇಲೆ ಆಗಿರ್ಬೋದು ದೇವರುಗಳ ಮೇಲೆ ಆಗಿರ್ಬೋದು ಮತ್ತೊಂದು ಪರಿಸರದ ಮೇಲೆ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಹಾಡಿದ್ದಾರೆ ಆದ್ದರಿಂದ ನನಗ್ ಅವರ ಹಾಡುಗಳೆಂದ್ರೆ ತುಂಬಾ ಇಷ್ಟ ಅವ್ರ ಹಾಡುಗಳನ್ನು ಕೇಳ್ತಾ ಇದ್ದರೆ ಮನಕಲುಕುತ್ತೆ ಇನ್ನೊಂದು ಕೊನೆಯದಾಗಿ ತುಂಬ ದುಃಖಿತವಾದ ಸಂಗತಿ ಎಂದರೆ ಅವರು ಆಕಸ್ಮಿಕವಾಗಿ ಹೃದಯಾಘಾತದಿಂದ ಸತ್ತಿದ್ದು ಇದು ತುಂಬ ನೋವು ಕೊಡುವಂತಹ ವಿಷಯ ನಂಬೋಕೆ ಆಗಲ್ಲ ಅಷ್ಟು ಚೆನ್ನಾಗಿರುವ ವ್ಯಕ್ತಿ ಸಣ್ಣ ವೈರಸ್ಸಿನಿಂದ ಸತ್ತೋದರು ಇದರಿಂದ ಅವರ ಸಾವು ಸಹಿತ ತುಂಬ ನೋವನ್ನು ಕೊಡುತ್ತೆ ಅವ್ರು ಇದ್ದಿದ್ದರೆ ಇನ್ನೂ ಚೆನ್ನಾಗಿರುವ ಹಾಡುಗಳನ್ನು ಹಾಡ್ತಿದ್ದರು ಅನಿಸುತ್ತೆ